ಹಳೆಯ ಕಾಲದ ಪ್ರಕಾರ ಗಂಡು ಮಕ್ಕಳ ಹೆಣ್ಣು ಮಕ್ಕಳ ಒಂದು ಪಾತ್ರ ಏನಿದೆ ಅಂದರೆ ಗಂಡು ಮಕ್ಕಳು ಹೊರಗೋಗಿ ದುಡಿಬೇಕು ಹೆಣ್ಣು ಮಕ್ಕಳು ಗಂಡು ಮಕ್ಕಳು ತಂದು ಹಾಕೋದನ್ನು ಬೇಯ್ಸಾಕ್ಬೇಕು ಇದೇ ಹಿಂದಿನ ಕಾಲದಿಂದ ಬಂದಿರೋದು ಇದೆ ಇಷ್ ಇನ್ನೂ ಆದರೂ ಇದೆ ನಡೀತಾಯಿರೋದು ಇದರಲ್ಲಿ ಒಂದು ಏನು ಜೆಂಡರ್ ಡಿಸ್ಕ್ರಿಮಿನೇಷನ್ ಅಂತಾರಲ್ಲ ಅದು ಆಗಿದೆ ಹೆಣ್ಣು ಮಕ್ಕಳು ಅಂದ ತಕ್ಷಣ ಏನು ಅವರು ಏನೂ ಕೈಲಾಗದವ್ರ ಈಗ ಆಗ ಹಾಗಿತ್ತು ಈಗ ನಾವು ನೋಡಿದ್ರೆ ಹೆಣ್ಣು ಮಕ್ಕಳೆ ಮುಂದಿರೋದು ಹೆಣ್ಮಕ್ಕಳೇ ಎಲ್ಲಾದ್ರಲ್ಲೂ ಮುಂದೆ ಬರ್ತಿರೋದೇ ಹೊರತು ಪುರುಷರಲ್ಲ ಪುರುಷರ ಕೈಯ್ಯಲ್ಲಿ ಆಗೋಲ್ಲ ಅಂತ ಅಲ್ಲ ಆದರೆ ಹೆಣ್ಣು ಮಕ್ಕಳ ಕೈಯ್ಯಲ್ಲಿ ಆಗಲ್ಲ ಅಂತ ಏನೆಲ್ಲ ಅವರು ಬಿಟ್ರೆ ಇಡೀ ಜಗತ್ತನ್ನೇ ಗೆಲ್ಲುವ ಶಕ್ತಿ ಹೆಣ್ಣಿಗಿದೆ ಹೆಣ್ಣೇ ಒಂದು ಜಗತ್ತಿನ ಸೃಷ್ಟಿ ಆಗಿದ್ದಾಳೆ ಅವಳನ್ನ ಕೆಳಮಟ್ಟದಲ್ಲಿ ನೋಡೋದು ಯಾವುದೇ ರೀತಿಯಾದ ಸರಿಯಾದದ್ದು ಅಲ್ಲ ಹಾಗಾಗಿ ಕುಂಟುಂಬದಲ್ಲಿ ಆಗಿರಲಿ ಅಥವಾ ಹೊರಗೆ ಹೆಣ್ಣು ಮಕ್ಕಳನ್ನ ಸಮಾನ ಹಕ್ಕಿನಿಂದ ನೋಡಿ ಅವರಿಗೂ ಕೂಡ ಅವಕಾಶ ಕೊಟ್ಟು ನೋಡಿ ಇಡೀ ಜಗತ್ತು ಇಡೀ ಒಂದು ನಮ್ಮ ದೇಶಾನೆ ಮುಂದೆ ತರೋ ಪ್ರಯತ್ನ ಹೆಣ್ಣು ಮಕ್ಕಳಿಂದ ಮಾತ್ರ ಸಾಧ್ಯ ಆಗತ್ತೆ ಇನ್ನು ಒಂದು ಐದ್ವರ್ಷ ಬಿಟ್ರೆ ಸ್ಟ್ಯಾಟಿಸ್ಟಿಕಲ್ಸ್ ಸ್ಟಡಿ ಪ್ರಕಾರ ಇನ್ನೊಂದು ಐದ್ವರ್ಷ ಬಿಟ್ರೆ ಮಿಲಿಯನರಿಸ್ ಅಂತ ಏನಿದೆ ಅದು ಹೆಣ್ಣುಮಕ್ಕಳ ಸ್ವತ್ತು ಆಗತ್ತೆ ಅನ್ನೋದು ಆಗಿದೆ ಹಾಗೆ ಅದು ಹೆಣ್ಣು ಮಕ್ಳದ್ದಾಗಿರ್ಲಿ ಗಂಡು ಮಕ್ಳದ್ದಾಗಿರ್ಲಿ ಆದರೆ ಎಲ್ಲರೂ ಒಂದೇ ಅನ್ನೋದನ್ನು ಮಾತ್ರ ಮರೀಬಾರ್ದು ಈಗ ಹೆಣ್ಣು ಮಕ್ಕಳು ಚೆನ್ನಾಗಿ ದುಡೀತಿದ್ದಾರೆ ಅಂದಮೇಲೆ ಗಂಡು ಮಕ್ಳಿಗು ಕೂಡ ನಾವು ಕೆಳಮಟ್ಟದಿಂದ ನೋಡ್ಬಾರ್ದು ಅವರು ಬೇಕು ಹೆಣ್ಣು ಮಕ್ಳು ಬೇಕು ಹೆಣ್ಮಕ್ಕಳು ಇಲ್ಲ ಅಂದರೆ ಏನೂ ಕೆಲಸ ಆಗಲ್ವೋ ಹಾಗೆ ಗಂಡು ಮಕ್ಕಳು ಇಲ್ಲದೇನೆ ಏನೂ ಕೆಲಸವೂ ಆಗಲ್ಲ ಇಬ್ರು ಸಮಾನವಾಗಿದ್ರೆ ಮಾತ್ರ ಒಂದು ದೇಶ ಮುಂದೆ ಬರೋಕ್ಕೆ ಸಾಧ್ಯ